ಎಂಟು ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹನ್ನೆರಡು ಡಿಸೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತ ಎರಡು ಇಪ್ಪತ್ತು ಜುಲೈ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಆರು ಆಗಸ್ಟ್ ಎರಡು ಸಾವಿರದ ಒಂದು ನಾಲ್ಕು ಫೆಬ್ರವರಿ ಎರಡು ಸಾವಿರದ ಮೂರು